ಹಲೋ ನಮಸ್ತೆ ನಮಸ್ತೆ ಹೌದು ಮ್ಯಾನೇಜರೇ ಮಾತಾಡೋದು ಹಾಂ ಬಂಗಾರಿಗೆ ಗ್ರಾಮಿಗೆ ಐದು ಸಾವಿರ ಉಂಟು ಸರ್ ಹ್ಞೂ ಹ್ಞೂ ಎಲ್ಲಿ ಸರ್ ಹಾಂ ಹೌದಾ ಈಗ ರೇಟ್ ಈಗ ರೇಟು ಉಂಟು ಈಗ ಸರ್ ಹಾಂ ಇಲ್ಲ ಇದು ವರ್ಜಿನಲ್ ವರ್ಜಿನಲ್ ಇಲ್ಲದಿದ್ರೆ ಗಲ್ಫಿಗೆ ಬಂದು ನೋಡಿ ಹಾಂ ವರ್ಜಿನಲ್ ಸರ್ ಇದು ನೀವು ಬೇಕಾದ್ರೆ ತಗೋ ಸಾಲ ಎಲ್ಲ ಮತ್ತೆ ಹಾಂ ಪೇಪರ್ ಟಕ್ ಬೇಕು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಹಾಂ ಇದು ಪಾನ್ ಕಾರ್ಡೇಲ್ಲ ಇದ್ಬೇಕು ಚೆಕ್ ಬ್ಯಾಂಕ್ದದ ಬ್ಯಾಂಕ್ ಚೆಕ್ ಬೇಕು ಬೇಡ ಬೇಡ ಅದು ನಾವು ಬೇಗ ಬರ್ತೇವೆ ನೀವು ಮ್ಯಾನೇಜ್ ಮಾಡ್ಲಿಲ್ಲ ಅಂದ್ರೆ ಹ್ಞೂ

ಹ್ಞೂ ಹಾಂ

ಹ್ಞೂ ಹಾಂ ಓಕೆ ಓಕೆ ಓಕೆ ಓಕೆ ಸರ್ ನಿಮಗೆ ಎಷ್ಟು ಗಂಟೆಗೆ ಹ್ಞೂ ಐದು ಐದು ಕೊಡಿ ಐದಿದೆ ಹಾಂ ಮತ್ತು ಆರು ಕೊಡ್ತೀರಾ ಹಾಂ ಬಡ್ಡಿ ಹೆಚ್ಚಾಗೋದು ಸ್ವಲ್ಪ ಹೆಚ್ಚಾಗೋದು ಹ್ಞೂ ಹಾಂ ಎಷ್ಟು ದಿನದಲ್ಲಿ ಕ್ಲೋಸ್ ಮಾಡ್ತೀರಿ ಒಂದು ಒಂದು ಒಂದು ವರ್ಷದಲ್ಲಿ ಕ್ಲೋಸ್ ಮಾಡಿದರೆ ಆಗ್ಬೋದು ಹ್ಞೂ ಒಂದು ಒಂದು ವರ್ಷದಲ್ಲಿ ಓಕೆ ಓಕೆ ಓಕೆ ಸರ್ ಆಯಿತು ಆಯ್ತು ಆಯ್ತು ಆಯ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ ಜನ ಇದ್ದಾರೆ ಸರ್ ಓಕೆ ಓಕೆ ಹ್ಞೂ ಹ್ಞೂ